ಅಲೋ ಹೇಳಿ ಮೇಡಮ್ ಆಂ ಮೇಡಮ್ ಆಯಿತು ಮೇಡಮ್ ನಿಮ್ಮದು ಆಂ ಮಕ್ಕಳ್ದು ಎಲ್ಲರ್ದು ಆಯ್ತು ಮೇಡಮ್ ನಡೀತ ಇದೆ ಮೇಡಮ್ ಸ್ವಲ್ಪ ಇವತ್ತು ಮೇಡಮ್ ಸ್ವಲ್ಪ ಇವತ್ತು ಕಡಲೆ ಮಿಠಾಯಿ ಕೊಡಬೇಕಾದ್ರೆ ಸ್ವಲ್ಪ ಮಕ್ಕಳು ಕಿರಿಕಿರಿ ಅಂತು ಅದೊಂದು ಆಂ ಮೇಡಮ್ ಊಟ ಆದ ಮೇಲೆ

ಅವರು ಬೇಡ ಅಂದರು ನಮ್ಮ ಮಕ್ಕಳು ಊಟ ಮಾಡಿಬಿಟ್ಟು ಊಟ ಮಾಡಿದ ಮೇಲೆ ಎಲ್ಲರೂ ಬಂದು ಸೈನ್ ಹಾಕ್ಬಿಟ್ಟು ತೊಗೊಳ್ಲಿ ಅಂದರು ಅದರಿಂದ ನಾವು ಆ ಥರ ಮಾಡಿದ್ದೀವಿ

ಆಂ ಹಂಗೆ ಮಾಡಬೇಕು ಮೇಡಮ್ ಮತ್ತು ಬೆಂಚಸ್ ಎಲ್ಲ ಅಲ್ಲಲ್ಲೇ ಇರುತ್ತೆ ಮಕ್ಕಳೆಲ್ಲ ಶಿಸ್ತಾಗಿ ಇಟ್ಕೊಳ್ಳೋಲ್ಲ ಒಂದೊಂದು ಸರ್ತಿ ಬೆಂಚಸ್ ಎಳೀತಾವೆ ಅದರಿಂದ ಎಲ್ಲ ಸ್ವಲ್ಪ ಇದು ಮಾಡಬೇಕು ಮೇಡಮ್ ಹಾಂ ಮೇಡಮ್ ಹ್ಞೂ ಮೇಡಮ್ ಅದೇ ಇದು ಕಿಟ್ಕಿ ಬಾಗಲೆಲ್ಲ ಹೋಗಿದೆ ಅದನ್ನೆಲ್ಲ ಸ ಇದು ಸ್ವಲ್ಪ ನೀವು ದೊಡ್ಡೋರ ಹತ್ತಿರ ಹೇಳಿ ಏನಾದರು ಒಂದು ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ಮತ್ತು ಕುಡಿಯೋ ನೀರು ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕಾಗಿದೆ ಅದೆಲ್ಲ ಸ್ವಲ್ಪ ಮಾಡ್ಬೇಕು ಅಂತ ಕೇಳ್ತೀನಿ

ಹಾಂ ಮೇಡಮ್

ಅಷ್ಟು ಮಾಡಿ ಮೇಡಮ್ ಮತ್ತು ಎಲ್ಲ ಇದು ಈ ವೇಕಲೆಲ್ಲ ಹೆಚ್ಚಾಗಿ ಹೋಗೋದಕ್ಕೆ ಮತ್ತು ಎಲ್ಲ ಫುಲ್ ಸೌಂಡಾಗುತ್ತೆ ಅದೆಲ್ಲ ಸ್ವಲ್ಪ ನಿಂತು ಮಾಡಬೇಕು ಎಲ್ಲ ಬಂದು ಮಾಡಿ ಪಾಠ ಮಾಡ್ತಾ ಇರ್ಬೇಕು ಅದರಿಂದ ನಿಮಗೆಲ್ಲ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ನೀವು ಆ ಥರ ವ್ಯವಸ್ಥೆ ಮಾಡಬೇಕಂದ್ರೆ ನಿಮ್ಮ ಕೈಯಲಿದೆ

ಸರಿ ಸರಿ ಮೇಡಮ್ ಆಂ ಸರಿ ಆಂ ಸರಿ ಮೇಡಮ್ ನೀವು ಟೀಚರ್ಸ್ಗೆ ಹೆಂಗಂತ ಹೇಳಿ ಮಧ್ಯದಲ್ಲಿ ಪಾಠ ಮಾಡ್ತಾ ಇರುವಾಗ ಹೀಗೆಲ್ಲ ಹೋಗಬಾರ್ದು ಯಾರೂ ನಮ್ಮನ್ನ ಪರ್ಮಿಷನ್ ತೊಗೊಂಡು ನೀವು ಬೊ ಹೊರಗಡೆ ಹೋಗಿ ಏನು ಬೇಕೋ ನೀವು ಆಫೀಸ್ ರೂಮಲ್ಲಿ ಬಂದು ನಿಮ್ಗೇನು ಬೇಕೋ ಅದು ಕೇಳ್ಕೋಬೇಕಷ್ಟೆ ನೀವು ಮಧ್ಯೆ ಎದ್ದೇಳಬೇಕು ಅಂತ ಟೀಚರ್ಸ್ಗೆ ಹೇಳ್ಬಿಡಿ ಮೇಡಮ್ ಆಂ ಸರಿ ಹ್ಞೂ ಆಂ ಸರಿ ಮೇಡಮ್ ಆಯ್ತು ಆಯಿತು ಮೇಡಮ್ ಸರಿ ಮೇಡಮ್ ತ್ಯಾಂಕ್ ಯು ಮೇಡಮ್